ಭೌತಿಕ ಪುಸ್ತಕ ಮತ್ತು ಎಲೆಕ್ಟ್ರಾನಿಕ್ ಆವೃತ್ತಿಯ ನಡುವೆ ಹೇಳುದಾದರೆ ನಾನು ಹೆಚ್ಚಾಗಿ ಭೌತಿಕ ಪುಸ್ತಕವನ್ನೇ ಓದಲು ಇಷ್ಟಪಡುತ್ತೇನೆ ಯಾಕಂದರೆ ನನಗೆ ಭೌತಿಕ ಪುಸ್ತಕ ಓದುವಾಗ ನನಗೆ ಅನ್ನಿಸ್ತದೆ ನನಗೆ ಒಳ್ಳೆಯ ಜ್ಞಾನ ನನಗೆ ಸಿಗ್ತದೆ ಅಂತ ಅಲ್ಲದೆ ನಾನು ತುಂಬ ರೀತಿಯ ಭೌತಿಕ ಪುಸ್ತಕಗಳನ್ನು ಓದಿದ್ದೇನೆ ಮತ್ತು ಎಲೆಕ್ಟ್ರಾನಿಕ್ ಆವೃತ್ತಿಯಲ್ಲಿ ಕೆಲವೊಂದು ನೀತಿಕತೆಗಳನ್ನು ಕೇಳ್ತಿದ್ದೆ ಕೆಲವೊಂದು ಪ್ರೇಮಕತೆಗಳನ್ನು ಕೇಳ್ತಿದ್ದೆ ಒಂದು ಆ್ಯಪ್ನ ಮೂಲಕ ನಾನು ಎಲೆಕ್ಟ್ರಾನಿಕ್ ಆವೃತ್ತಿಯಲ್ಲಿ ಒಂದು ಪ್ರೇಮಕತೆಯನ್ನು ಕೇಳ್ತಿದ್ದೆ ಅದರ ಹೆಸರು ಏನೊ ಇರ್ ದೇವಯಾನಿ ಏನೊ ಎಂಬ ಒಂದು ಕತೆಯನ್ನು ಕೇಳ್ತಿದ್ದೆ ಆ ಕತೆಯನ್ನು ಕೇಳುವಾಗ ನಾನು ಆ ಕತೆಯ ನಾಯಕಿಯಾಗಿಯೇ ಪರಿವರ್ತನೆಗೊಂಡಿದ್ದೆ ಮತ್ತು ನನಗೆ ಯಾವುದೇ ಒಂದು ವಿಷಯದಲ್ಲಿ ಆಸಕ್ತಿ ಇರಲಿಲ್ಲ ಮತ್ತು ಎಲೆಕ್ಟ್ರಾನಿಕ್ ಆವೃತ್ತಿಗಳು ಕೂಡ ಒಳ್ಳೆಯದೆ ಎಲೆಕ್ಟ್ರಾನಿಕ್ ಆಡ್ಯೊ ಆವೃತ್ತಿಯಲ್ಲಿರುವ ಆಡ್ಯೊ ಪುಸ್ತಕಗಳು ಕೂಡ ಒಳ್ಳೆಯದೆ ಅದರಲ್ಲಿ ನಮಗೆ ಒಳ್ಳೆಯ ಒಳ್ಳೆಯ ಜ್ಞಾನ ಕೂಡ ಸಿಗ್ತದೆ ಆದರೆ ಅದನ್ನು ಕೇಳುವಾಗ ನಾವು ಅದರ ಬಗ್ಗೆ ಆಕರ್ಷಿತರಾಗಿ ಹೋಗುತ್ತೇವೆ ಅದನ್ನು ನಾನು ಕೇಳ್ತ ಕೇಳ್ತ ಅದು ಅದರಲ್ಲಿರುವ ನಾಯಕಿ ನಾನೇ ಏನೋ ಮತ್ತು ನನಗೆ ಅದು ದಿನ ಕೇಳಲೇಬೇಕು ಆಡ್ಯೊ ಪುಸ್ತಕಗಳನ್ನು ಕೇಳಲೇಬೇಕು ಇಲ್ಲದಿದ್ದರೆ ನನ್ನದು ದಿನವೇ ಸರಿ ಇರುವುದಿಲ್ಲ ಹಾಗೆಲ್ಲ ಅನ್ನಿಸ್ತಿತ್ತು ಆದರೆ ಭೌತಿಕ ಪುಸ್ತಕಗಳನ್ನು ಓದುವಾಗ ದಿನಕ್ಕೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ಓದಿ ಮತ್ತು ನನಗೆ ಅದನ್ನು ಓದುವಾಗ ಇನ್ನೂ ಸಹ ಓದುವ ಓದುವ ಅಂತ ಮನಸ್ಸು ಕೂಡ ಬರ್ತಿತ್ತು ಮತ್ತು ನನ್ನ ದಿನ ಕೂಡ ಒಳ್ಳೆಯದಾಗಿತ್ತು ಮತ್ತು ಈ ಆಡ್ಯೊ ಪುಸ್ತಕಗಳನ್ನು ಕೇಳುವಾಗ ನನಗೆ ತಲೆನೋವಿನಂಥ ರೋಗಗಳು ಕೂಡ ಕಾಣಿಸಿಕೊಳ್ತ ಇತ್ತು ಹಾಗಾಗಿ ನಾನು ಹೆಚ್ಚಾಗಿ ನಾನು ಹೆಚ್ಚಿನ ಆಸಕ್ತಿಯನ್ನು ಭೌತಿಕ ಪುಸ್ತಕದ ಕಡೆಗೆ ತೋರಿಸುತ್ತ ಇದ್ದೆ ಇನ್ನು ಭೌತಿಕ ಪುಸ್ತಕಗಳನ್ನು ಓದುದಾದರೆ ನನಗೆ ಅನ್ನಿಸ್ತದೆ ನನಗೆ ಒಂದು ಒಳ್ಳೆಯ ರೀತಿಯ ಜ್ಞಾನ ಸಿಗ್ತದೆ ಅಂತ ಭೌತಿಕ ಪುಸ್ತಕಗಳಂದರೆ ಅದರಲ್ಲಿ ಕಾದಂಬರಿಗಳು ನೀತಿ ಕತೆಗಳು ಮತ್ತು ಕೆಲವು ಕವನ ಕತೆಗಳು ಅಂತಹ ಕೆಲವು ಕೆಲವು ಅಂದರೆ ಕೆಲವು ಚಿಕ್ಕ ಚಿಕ್ಕ ಒಗಟುಗಳು ಇರುವ ಕತೆಗಳು ಮತ್ತು ಕೆಲವು ನೀತಿ ಗಾದೆ ಮಾತುಗಳ ಕತೆಗಳು ಅದೆಲ್ಲ ಕೆ ಓದುವಾಗ ನನಗೆ ಅಂದರೆ ನ ಅದೆಲ್ಲ ನನ್ನ ಜೀವನದಲ್ಲಿಯೇ ಪರಿವರ್ತನೆಗೊಂಡಾಗೆ ಒಳ್ಳೆಯ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳುವಾಗ ನನಗೆ ಅನ್ನಿಸ್ತದೆ ಮತ್ತು ಭೌತಿಕ ಪುಸ್ತಕಗಳಲ್ಲಿ ಕುವೆಂಪುರವರ ಕಾ ಇದು ಕಾದಂಬರಿ ಮಲೆಗಳಲ್ಲಿ ಮದುಮಗಳು ಎಂಬ ಕತೆಯನ್ನು ನಾನು ಓದಿದ್ದೇನೆ ಅದು ಕತೆಯನ್ನು ಓದುವಾಗ ನನ್ನ ಕಣ್ಣಂಚಿನಲ್ಲಿ ನೀರು ಬಂತು ಯಾಕಂದ್ರೆ ಅದು ಅಷ್ಟು ಒಳ್ಳೆಯದುಂಟು ಮತ್ತು ನಾಲ್ಕು ತಂತಿಗಳು ಕತೆ ಕತೆಗಳು ನಾ ಎಂಬ ಕತೆಯನ್ನೂ ಗ ನಾನು ಓದಿದ್ದೇನೆ ಅದು ಒಂದು ರೀತಿಯ ಕಾದಂಬರಿ ಆ ಕಾದಂಬರಿಯನ್ನು ಓದುವಾಗ ಕೂಡ ಅಷ್ಟೆ ನನಗೆ ಅನ್ನಿಸ್ತು ವಾಹ್ ಎಷ್ಟು ಒಳ್ಳೆದು ಈ ಕವಿಗಳು ಬರ್ದಿದ್ದಾರಲ್ಲ ಈಗ ಇಂತಹ ಕವಿಗಳಿಗೆ ಯಾವ ಯಾವುದೇ ಒಂದು ಪುರಸ್ಕಾರ ಕೊಟ್ಟರೂ ಅದು ನಮ್ಮ ಕಡೆಯಲ್ಲಿ ಚಿಕ್ಕದೆ ಎಂಬ ಭಾವನೆ ನನಗೆ ಬಂತು ಹಾಗಾಗಿ ನಾನು ನನ್ನ ಮೊದಲ ಆದ್ಯತೆಯನ್ನು ಭೌತಿಕ ಪುಸ್ತಕಕ್ಕೆ ಕೊಡ್ತೇನೆ ಮತ್ತು ನಾವು ನಾವು ಚಿಕ್ಕಂದಿನಿಂದ ಕೂಡ ಭೌತಿಕ ಪುಸ್ತಕಗಳಿಂದಲೇ ಕಲಿತುಕೊಂಡು ಬಂದವರಲ್ಲವೆ ಈಗಿನ ಮಕ್ಕಳ ಥರ ಯಾವುದೇ ರೀತಿಯ ಆಡ್ಯೊ ಪುಸ್ತಕಗಳನ್ನು ಓದಿದವರಲ್ಲ ಹಾಗಾಗಿ ನನಗೆ ಏನೊ ತೀರ ಭೌತಿಕ ಪುಸ್ತಕಗಳಾಚೆ ನನ್ನ ಒಲವು ಇದೆ ಮತ್ತು ನನಗೆ ಭೌತಿಕ ಪುಸ್ತಕಗಳನ್ನು ಓದುವಾಗ ತುಂಬ ಹತ್ತಿರದ ಭಾವನೆ ಮತ್ತು ನಾನು ಯಾವಾಗ್ಲೂ ಅಷ್ಟೆ ಯಾವಾಗ್ಲೂ ನಾನು ಕತೆಪುಸ್ತಕಗಳನ್ನು ಓದ್ತೇನೆ ಹೆಚ್ಚಾಗಿ ನಾನು ಓದುದಂದರೆ ಇದು ನೀತಿಕತೆಗಳು ಅಂದರೆ ಚಿಕಾ ನಮ್ಮದು ಗ್ರಂಥಾಲಯದಿಂದ ನೀತಿಕತೆ ಬುಕ್ಕುಗಳನ್ನು ತರ್ತೇನೆ ಮತ್ತು ಅದನ್ನು ಒಂದು ದಿನ ತರುವುದು ಒಂದು ದಿನ ಓದುದು ಮತ್ತು ಇನ್ನೊಂದು ದಿನ ಇಡುವುದು ಮತ್ತು ನಾನು ಆಡ್ಯೊ ಪುಸ್ತಕಗಳನ್ನು ಕೇಳಿದ್ದೇನೆ ಅಂದರೆ ಈಗ ಕೇಳ್ತಿಲ್ಲ ಆದರೆ ಇದರ ಹಿಂದೆ ಕೇಳಿದ್ದೇನೆ ಮ ಆದರೆ ನನಗೆ ಒಳ್ಳೆಯ ಅಬ್ ಅಭಿಪ್ರಾಯ ಉಂಟು ಅದರ ಬಗ್ಗೆ ಆದರೆ ನಾನು ಆವ್ ಆಡ್ಯೊ ಪುಸ್ತಕಗಳ ಬಗ್ಗೆ ಹೆಚ್ಚು ಯಾನ್ ಆಸಕ್ತಿಯನ್ನು ತೋರಿಸುವುದರಿಂದ ನಾನು ಆಡ್ಯೊ ಪುಸ್ತಕಗಳಿಂದ ತುಂಬ ದೂರವೇ ಇ ಉಳಿದುಬಿಟ್ಟಿದ್ದೇನೆ ಎಂದೇ ಹೇಳಿದರು ಕೂಡ ತಪ್ಪಾಗಲಿಕ್ಕಿಲ್ಲ ಇನ್ನು ನನ್ನ ಹೆ ಹೆಚ್ಚಿನ ಒತ್ತು ಹೇಳುದಾದರೆ ಅದು ಭೌತಿಕ ಪುಸ್ತಕಕ್ಕೆ